ಕನ್ನಡ ಭಾಷೆ ಬೋಡೋ ಮತ್ತು ಬೆಂಗಾಲಿ ಪ್ರಾಂತ್ಯಗಳಲ್ಲಿ ಮತ್ತು ಇತರ ಪ್ರಾಂತ್ಯಗಳಲ್ಲಿ ಗುರುತಿಸಿಕೊಳ್ಳಬಹುದಾದ ವಾಣಿಜ್ಯಿಕ ನೇತೃತ್ವದ ಸಾಂಸ್ಕೃತಿಕ ವ್ಯತ್ಯಾಸಗಳ ಮೂಲಕ ಭಾಷಾ ವ್ಯವಹಾರ ಮತ್ತು ಪ್ರಾಣಿ ಜೀವನ ಇತ್ಯಾದಿ ಹಲವಾರು ಮೌಲಿಕ ಅಂಶಗಳ ಮೂಲಕ ಇರುತ್ತದೆ ಕನ್ನಡ ಭಾಷೆಯು ಬೋಡೋ ಮತ್ತು ಬೆಂಗಾಲಿ ಪ್ರಾಂತ್ಯಗಳಲ್ಲಿ ಸಾಂಸ್ಕೃತಿಕ ಸಾಹಿತ್ಯ ಸಂಗೀತ ನಾಟಕ ಮತ್ತು ಹ ಹ ಇತರೆ ಸಹಿತ ವಿವಿಧ ಕಲೆಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಇದು ನಮಗೆ ಒದಗಿಸುತ್ತದೆ